ಸರ್ ಇದು ವಾಟ್ರು ಮೋಟ್ರಿಂದ್ ಅವರಾ ಸರ್ ನಮ್ಮದೊಂದು ಮನೆದು ವಾಟ್ರ್ ಮೋಟ್ರೊಂದು ಹಾಳಾಗಿದೆ ರಿಪೇರಿ ಮಾಡಿ ಕೊಡ್ಬೋದಾ ಸರ್ರ ಹೌದು ಹೌದು ಅದು ಅಂದ್ರೆ ಸರ್ ಅದು ಹೊಸತು ಹಾಕುವುದ್ರಿಂದ ಅದು ಎಷ್ಟು ಸರ್ ಅದು ತ್ರೀ ಎಚ್ ಪಿಯ ಫೈಯ್ ಎಚ್ ಪಿಯ ಟೂ ಎಚ್ ಪಿಯ ಹೇಗೆ ಸರ್ ಅದು ರೇಟೆಲ್ಲ ಸರ್ ನಮ್ದು ಒಂದು ಫ್ಲೋರಿಂದು ಹೌದು ಸರ್ ಅರ್ಧ ಎಚ್ ಪಿ ಹಾಂ ಹಾಂ ಅರ್ಧ ಎಚ್ ಪಿ ಆಗ್ಬೋದು ಅರ್ಧ ಎಚ್ ಪಿ ಓಕೆ ಸರ್ ನಮಗೆ ಓಕೆ ಬಟ್ ಅದು ಎಲ್ಲದಕ್ಕೂ ಆಗುತ್ತಾ

ನಾಲ್ಕುವರೆಯಿಂದ ನಾಲ್ಕುವರೆಯ ಓಕೆ ಅಣ್ಣ ನಿಮ್ಮದು ಫಿಕ್ಸ್ ಮಾಡುವುದೆಲ್ಲ ರೇಟೆಲ್ಲ ಅದೇ ಇದೆಯಾ ಇಲ್ಲ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯ ಮೊಟ್ರು ಚಾರ್ಜ್ ಮಾತ್ರ ಓಕೆ ನಿಮ್ಮದು ಈಗ ಲೇಬರ್ ಚಾರ್ಜೆಲ್ಲ ಹೇಗೆ ಸರ್ ಹಾಂ ಹಾಂ ಹಾಂ ಓಕೆ ಅಷ್ಟಾದರೆ ಓಕೆ ಸರ್ ಅದು ಬೆಟರ್ ಆಪ್ಷನ್ ನನಗೆ ಬಟ್ಟು ಸರ್ ಅದು ನಿಮ್ಮದು ಏನಂದರೆ ವ್ಯಾರೆಂಟಿ ಗ್ಯಾರೆಂಟಿಯ ಅದು ವ್ಯಾರೆಂಟಿಯಲ್ವ ಅಂದರೆ ನಂದು ಈಗ ಏನಾದ್ರೂ ಈಗ ರಿಪೇರಿ ಬಂದರೆ ನೀವು ಅದು ಇಲ್ಲ ಇದು ಅಂದರೆ

ಹಾಂ ಹಾಂ ಓಕೆ ಅಂದರೆ ನಿಮ್ಗೆ ಈಗ ಸಿಡಿಲೆಲ್ಲ ಬಂದು ಆ ಥರ ಎಲ್ಲ ಹೋದರೆ ಹೇಗೆ ಸರ್ ಅದು ಅದು ನಿಮ್ಮದು ವ್ಯಾರೆಂಟಿಯಲ್ಲಿ ಬರ್ತದ್ಯ ಅಲ್ಲ

ಓಕೆ ಆ ಥರ ಇದ್ದರೆ ಮಾಡ್ಬೋದಲ್ವಾ ಹ್ಞೂ ಸರ್ ಅಂದರೆ ಈಗ ಟೋಟಲಿ ನಿಮ್ಮದು ಕಾಸ್ಟ್ ಎಷ್ಟು ಸರ್ರ ಓಕೆ ಐದು ಸಾವಿರ ಒಳಗೆ ಆಗ್ಬೋದಾ ಓಕೆ ಹೌದು

ಹಾಂ ಅದನ್ನೊಂದ್ ಚೇಂಜ್ ಮಾಡಿ ನಮಗೆ ಆ ಥರ ಏನಾದ್ರೂ ಮಾಡಿ ಕೊಡ್ಬೌದಾ ಕೊಡಿ ಓಹ್ ಓಕೆ ಓಕೆ ಓಕೆ ಕೆ ಬಟ್ಟು ಸರ್ ಅದ್ರಲ್ಲಿ ಏನಾದ್ರೂ ಈಗ ರಸ್ಟೆಲ್ಲ ಹಿಡಿದು ಆ ಥರ ಏನಾದ್ರೂ ಈಗ ಕೆ ನೋಡಿ ಈಗ ಕೆಲವೊಂದು ನಾವು ಹಾಕ್ತೇವಲ್ವ ಪೈಪು ಅದ್ರಲ್ಲಿ ಏನಾರೂ ಕಟ್ಟಾಗಿ ರಸ್ಟು ಎಲ್ಲ ಹಿಡಿದು ಕಟ್ ನಿಮ್ಮ ವ್ಯಾರೆಂಟಿಯಲ್ಲೇ ಬರ್ತದ್ಯ ಅದೆಲ್ಲ ಬರುವುದಿಲ್ಲ ಅಲ್ವಾ ಬಟ್ ಅದು ನಿಮ್ಗೆ ಈಗ ಕೊಡ್ತೀರಲ್ವ ನೀವು ಈಗ ಅಂದರೆ ನಾವು ಅವಾಗೆಲ್ಲ ಅದ್ರಲ್ಲಿ ನಿಮ್ಮ ಇದ್ರಲ್ಲೇ ಬರ್ತದ್ಯ ಈಗ ನಾವು ಪಂಪು ಸ್ವಿಚ್ಚೆಲ್ಲ ಹಾಕಬೇಕಲ್ಲ ಅಂದರೆ ನೀವು ಈಗ ಕೊಡ್ತೀರಲ್ಲ ಮೋಟ್ರು ಅದು ಸ್ವಿಚ್ ಅಲ್ಲ ಸಪ್ರೇಟ್ ಹಾಕಬೇಕಾ ಬೇರೆನೇ ಹಾಕಬೇಕಾ ಹಾಂ ಅದು ಅದರಿಂದ್ಲೇ ಕನೆಕ್ಷನ್ ಕೊಡ್ಬೋದಲ್ವಾ ಕೊಡ್ಬೋದಲ್ವ ಸರಿ ಸರ್ ಹಾಗಾದರೆ ನಾನು ನೆಕ್ಸ್ಟಿಗೆ ನಿಮ್ಗೆ ಇನ್ನೊಂದು ಸಲ ಕಾಂಟಾಕ್ಟ್ ಮಾಡಿ ಸರಿಯಾ ಕಾಲ್ ಮಾಡ್ತೇನೆ ಸರ್ ಓಕ್ ತ್ಯಾಂಕ್ ಓಕೆ